ನಾನು ಒಂದು ಸಂಗತಿಗಳನ್ನು ಒಂದು ಬರವಣಿಗೆ ರೂಪದಲ್ಲಿ ಬರ್ಕೊಂತೀನಿ ಅಂತ ಅಂದರೆ ನಾನು ನನ್ನ ಜಾಗದಲ್ಲಿ ಕುಳಿತು ಬರಿತೀನಿ ಅಂದರೆ ನನ್ನ ನನ್ನ ಮೆದುಳು ಮೆದುಳು ಸ್ವಲ್ಪ ಫ್ರೆಶ್ ಆಗೋ ಮಾಡಿಕೊಂಡು ಆಮೇಲೆ ನಾನು ಕೂತ್ಕೊಂಡು ಬರಿತೀನಿ ಯಾರು ಇಲ್ಲದೆ ಇರುವಾಗ ನಾನು ಸಾಮಾನ್ಯವಾಗಿ ಯಾವಾಗ ಬರಿತೀನಿ ಅಂದರೆ ಯಾರು ಇಲ್ಲದೆ ಇರುವಾಗ ನಾನು ಬರಿತೀನಿ ನನ್ನ ಸಂಗ ಸಂಗತಿ ಸಂಗತಿಗಳನ್ನ ಅಂದರೆ ಇವತ್ತಿನ ಸಂಗತಿಗಳನ್ನ ಬರಿಯೋದು ಏನಾದ್ರೂ ನನಗೆ ನೆನಪಿಲ್ಲ ಅಂದರೆ ಅದನ್ನು ಬರ್ಕೊಳ್ಳೋದು ಅಂದರೆ ಯಾರು ಇಲ್ಲದಾಗ ನಾನು ಬರ್ಕೋತೀನಿ ನನ್ನ ಎಲ್ಲಿ ಕುಳಿತು ಬರಿತೀನಿ ಅಂತ ಅಂದರೆ ಎಲ್ಲಾದರೂ ಆಯಿತು ನಾನು ಒಬ್ಬಳೇ ಇರಬೇಕು ಆವಾಗ ಕುಳಿತು ಬರಿತೀನಿ ನನ್ನ ಜೊತೆ ಯಾರು ಇರಬಾರ್ದು ನಾನು ಒಬ್ಬಳೇ ಇರಬೇಕು ಏಕಾಂಗಿಯಾಗಿದ್ದಾಗ ನಾನು ಕೂತ್ಕೊಂಡು ಬರಿತೀನಿ ಅದು ಎಲ್ಲಾದರೂ ಆಗ್ಬೌದು ಶಾಂತ ರೀತಿಯಾಗಿ ಇರಬೇಕು ಆ ವಾತಾವರಣ